ಹೇಳಿ

ಓಕೆ ಹೌದು ಯಾವಾಗಿಂದ ಏನ್ರಲ್ಲಿ ಹೌದಾ ಆಂ ಈಗ ಎಲ್ಲಿದ್ದೀರ ಹಾಂ ಹೌದು ಬನ್ನಿ ಇದ್ದೀವಿ ಊಂ ನಿ ನಿಮ್ಮ ನಾನು ಕೈನಾ ನೋಡಿಬಿಟ್ಟು ನಾನು ಏನಾಗಿದೆ ಅಂತ ಸರಿಯಾಗಿ ಹೇಳ್ತೀನಿ ಹೌದಾ ನೀವು ಬರೋಕ್ಕಾಗುತ್ತಾ ಇಲ್ಲಿಗೆ ಹ್ಞೂ ಸರಿ ನಾವು ಗಿಡ ಮೂಲಿಕೆಯಿಂದ ಮಾಡಿರ್ತೀವಲ್ಲ ಅದರಿಂದ ನಿಮ್ಗೆ ಯಾವುದೇ ರೀತಿ ಹಾನಿಯಾಗೋದಿಲ್ಲ ನೀವು ಬಂದು ನೋಡಿ ಚಿಕಿತ್ಸೆ ಪಡ್ಕೋಬೋದು ಅದು ನೀವು ಹೇಗೆ ಔಷಧಿ ತೊಗೊಂತಿರೋ ಅದ್ರ ಮೇಲೆ ಬೇಗ ಗುಣ ಆಗುತ್ತೆ ಆಸ್ಪತ್ರೆಗೇನಾದರೂ ಹೋಗಿದ್ದೀರಾ ಹಾಂ ಸರಿ ಹಾಗಾದರೆ ಬನ್ನಿ ನಾಳೆ ಒಂದು ಎರಡು ಗಂಟೆ ಮೇಲೆ ಬನ್ನಿ